ಹಲೋ ಪ್ರೇಮ ಕುಮಾರವರಾ ಸರ್ ನಾನು ವಂದನ ಅಂತ ಹ್ಞೂ ಮ್ಯಾಮ್ ಸರ್ ನನಗೆ ಸ್ವಲ್ಪ ಹುಷಾರಿಲ್ಲ ನೀವು ಕ್ಲಿನಿಕಲ್ಲಿ ಇದು ಇದ್ದೀರಾ ಸರ್ ನನಗೆ ಇವಾಗಲೇ ಬರಬೇಕು ಅಂತ ಅಂದ್ಕೊಂಡು ಇದ್ದೀನಿ ನನ್ಗೆ ತುಂಬ ಹುಷಾರಿಲ್ಲ ನನಗೆ ತುಂಬ ಸುಸ್ತಾಗ್ತಾಯಿದೆ ನಡೆಯೋಕ್ಕು ಆಗ್ತಾಯಿಲ್ಲ ನೀವು ಇವಾಗಿದ್ರೆ ನಾನು ಬರಬೋದು ಸರ್ ನನಗೆ ತುಂಬ ಹುಷಾರಿಲ್ಲ ನೆಗಡಿಯಾಗಿದೆ ಹಾಗೆ ತಲೆಭಾರ ಆಗಿದೆ ನನಗೆ ಎದ್ದು ಕೂತ್ಕೊಂಡು ಮಾತಾಡೋಕ್ಕು ಆಗ್ತಾಯಿಲ್ಲ ಹ್ಞೂ ಸರ್ ನಾನು ಹಾಂ ಸರ್ ಏನಾದರು ಬ್ಲಡ್ ಟೆಸ್ಟ್ ಟೆಸ್ಟ್ ಮಾಡಿಸ್ಬೇಕೆ

ಸರ್ ಎಷ್ಟು ಎಷ್ಟು ಖರ್ಚಾಗುತ್ತೆ ಸರ್ ಅದೆಲ್ಲ ಅಮೊನ್ಟ್ ಎಲ್ಲ ಎಷ್ಟಾಗುತ್ತೆ ಸರ್ ಜಾಸ್ತಿಯಾಗುತ್ತೆಲ್ಲ ಸರ್ ನನಗೆ ಬೆಳಿಗ್ಗೆ ವ ರಿಪೋರ್ಟೆಲ್ಲ ಕೊಡ್ತೀರಾ ಸರ್ ನೀವು ಹಾಗಿದ್ರೆ ಟೆಸ್ಟ್ ಮಾಡ್ಸಿದ್ದು ರಿಪೋರ್ಟ್ ಹಾಗೆ ಬೆಳಿಗ್ಗೆಯೇ ಕೊಡ್ತೀರಾ ಸರಿ ಹಾಂ ಹಾಂ ಸರಿ ಸರ್ ತ್ಯಾಂಕ್ ಯು ಸರ್ ನಾನು ಬರ್ತೀನಿ ಸರ್ ಸರ್ ಕೇಳಿಸ್ತಿದೇಯಾ ಸರ್ ಸರ್ ನಾನು ಎಷ್ಟು ಗಂಟೆಗೆ ಸರಿಯಾಗಿ ಕರೆಕ್ಟಾಗಿ ಬರೋದ ಅಂತ ಕ್ಲಿಯರಾಗಿ ಹೇಳಿ ಸರ್ ಕ್ಲಿಯರಾಗಿ ಹೇಳಿ ಎಷ್ಟು ಗಂಟೆಗೆ ನಾವು ಬರೋದು ರೀಚ್ ಅಲ್ಲಿ ಬರೋದು ಹಾಸ್ಪಿಟ್ಲಿಗೆ ಅಂತ ಸರ್ ಮೂರು ಗಂಟೆಯಾದರೆ ನನಗೆ ಸುಸ್ತಾಗಿರುತ್ತೆ ಅಲ್ವ ಸರ್ ನನ್ನ ನಡಿಯೋಕ್ಕೆ ಆಗೋಲ್ಲ ಅದಕ್ಕೆ ಇವಾಗಲೇ ಬರೋಕ್ಕೆ ಟ್ರೈ ಮಾಡ್ತೀನಿ ಸರ್ ಆಗ ನೀವು ಚೆಕ್ ಮಾಡ್ತೀರಾ ಹಾಂ ತ್ಯಾಂಕ್ ಯು ಸರ್ ಧನ್ಯವಾದ ಸರ್